ಗ್ರಾಮೀಣ ಸಮುದಾಯದಲ್ಲಿ ಆಟಗಳನ್ನು ಆಡುವುದು ಅಂದರೆ ಅದರಿಂದ ಮುಖ್ಯವಾಗಿ ನಮ್ಮ ದೇಹದ ಬೆಳವಣಿಗೆ ದೇಹದ ಬೆಳವಣಿಗೆ ಸುಮ್ ಚೆನ್ನಾಗಿ ಆಗುತ್ತದೆ ಅದರ ಜೊತೆಗೆ ನಮ್ಮ ಜನರ ಜೊತೆಗಿನ ಒಡನಾಟ ಬೆಳೆಯುತ್ತದೆ ಕೌಶ ಕೌಶಲ್ಯಗಳನ್ನು ಯಾವುದನ್ನು ಬೆಳೆಸಿಕೊಳ್ಳುವಂಥ ಜನರ ಜೊತೆಗೆ ಯಾವ ಥರ ಹೊಂದಾಣಿಕೆಯಿಂದಿರಬೇಕು ಅಥ್ವಾ ಯಾವ ಥರ ಆಟವಾಡಬೇಕು ಅದರಲ್ಲೂ ಸಮುದಾಯ ಗುಂಪಿನೊಂದಿಗೆ ಆಟವಾಡೋದಾದರೆ ಗುಂಪು ನಿ ಗುಂಪಿನಲ್ಲಿ ನಾವು ಯಾವ ಯಾವ ಥರ ಆಟ ಆಡಬೇಕು ಅಥ್ವಾ ಯಾವ ಥರ ಬೆರೀಬೇಕು ಜನರ ಜೊತೆಗೆ ಅದಲ್ಲ ಅದು ಅದು ಅಲ್ಲದೇ ನಮ್ಮ ಅಂದರೇ ಅದು ಎಷ್ಟೂ ನಿರ್ದಿಷ್ಟವಾದಷ್ಟು ಅನ್ನೋ ಎಷ್ಟು ಸಮಯದಲ್ಲಿ ಆಡಬೇಕು ಅಥ್ವಾ ಎಷ್ಟು ಸಮಯ ಅದಕ್ಕೆ ಇಡಬೇಕು ಅಥ್ವಾ ಅವು ನಮಗೆ ನಮ್ಮನ್ನು ಗಟ್ಟಿ ಮಾಡಿಕೊಳ್ಳುವುದು ಅಥ್ವಾ ನಮ್ಮ ಬುದ್ದಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ಕೂಡ ಆ ಸಮುದಾಯದ ಆಟಗಳು ತುಂಬ ಕಾರಣವಾಗುತ್ತವೆ